ಹಲೋ ಡಾಕ್ಟರ್ ಸೌಮ್ಯ ಅವರಾ ಹಾಂ ನಾವು ಶ್ವೇತಾ ಅಂತ ಡಾಕ್ಟರ್ ಡಾಕ್ಟರ್ ನಾವೊಂದು ಮೊನ್ನೆ ಕ್ಲಿನಿಕ್ಕಿಗೆ ಬಂದಿದ್ವಿ ನೀವು ನಾ ಟ್ಯಾಬ್ಲೆಟ್ಟೆಲ್ಲ ಕೊಟ್ಟಿದ್ದಿರಿ ನಾನು ಜ್ವರ ಇತ್ತು ಬಂದಿದ್ದೆ ಕಡಿಮೆನೇ ಆಗಿಲ್ಲ ಮ್ಯಾಮ್ ಕಡಿಮೆ ಆಗಿಲ್ಲ ಮ್ಯಾಮ್ ಜ್ವರ ಇತ್ತು

ಅದು ತಗೊಂಡಿದೀನಿ ಮ್ಯಾಮ್ ಆದರೂ ಕಡಿಮೆ ಆಗಿಲ್ಲ ಕಡಿಮೆ ಆಗಿಲ್ಲ ಜ್ವರ ಹಾಗೇ ಇದೆ ಸ್ವಲ್ಪ ಕೆಮ್ಮು ಕಡಿಮೆ ಆಗಿದೆ ಮೇಡಮ್ ಅದಕ್ಕೆ ನೀವು ಸಿಗ್ಬೋದ ಈಗ ಬಂದರೆ ಎಷ್ಟೊತ್ತಿಗೆ ಇರ್ತೀರ ನಾಲ್ಕೂವರೆ ಇವತ್ತು ನಾನು ಊರಲ್ಲಿ ಇರೋದಿಲ್ಲ ನಾಳೆ ಬರ್ಬೋದಾ ಏನಾದ್ರು ಫೋನಲ್ಲಿ ಏನಾದರೂ ಹೇಳ್ತೀರಾ ತೊಗೋಳೋದ ಮೆಡಿಕಲ್ಲಲ್ಲಿ ಏನಾದರು ಅಲ್ಲೀವರ್ಗೆ ಅಲ್ಲೀವರೆಗೆ ಬೇರೆ ಏನಾದ್ರೂ ಕೊಡ್ತೀರಾ ಮೇಡಮ್ ಕಡಿಮೆನೇ ಆಗ್ತಾ ಇಲ್ಲ ಮೇಡಮ್ ಎರಡು ಮೂರು ಟೈಮು ತೊಗೊಂಡಿದೀನಿ ಕಡಿಮೆ ಆಗ್ತಾ ಇಲ್ಲ

ಸಿರಪ್ ಏನಾದರೂ ಕೊಡ್ತೀರ ಮೇಡಮ್ ಕೆಮ್ಮಿಗೆ ಅಲ್ಲೀವರೆಗೆ ಬೇರೆ ಟಾಬ್ಲೆಟ್ ಇದ್ದರೆ ಹೇಳಿ ಮ್ಯಾಮ್ ಹೌದಾ ಓಕೆ ನಾಳೆ ನಾಲ್ಕು ಗಂಟೆಗೆ ಬರೋದ ಮ್ಯಾಮ್ ಸ್ವಲ್ಪ ಇರ್ತೀರ ಬೇಗ ಇಲ್ಲ ಬೆಳಿಗ್ಗೆ ಬರ್ಬೋದ ಹೌದಾ ಸ್ವಲ್ಪ ನನ್ನ ನಂಬರ್ ಬಾ ಹೆಸ್ರು ಬರ್ಕೊಂಡಿರ್ತೀರಾ ಮ್ಯಾಮ್ ರಶ್ ಇರ್ತಾರೆ ಬಂದಾಗ್ಲೆಲ್ಲ ಕ್ಲಿನಿಕ್ಕಲ್ಲಿ ಹಾಗಾಗಿ ಸ ನಿಮ್ಮ ನಂಬರ್ ಏನಾದ್ರು ಕೊಡ್ತೀರಾ ಮೇಡಮ್ ಓಕೆ ಮ್ಯಾಮ್ ಆಯಿತು ಸ್ವಲ್ಪ ನೇಮ್ ಆದ್ರೂ ಬರೆಸಿ ಬರ್ಕೊಂಡಿರಿ ಮೇಡಮ್ ಬಂದಾಗ ಸ್ವಲ್ಪ ನನಗೆ ಕ್ಲಾಸ್ ಇದೆ ಮತ್ತು ಮಕ್ಕಳಿದಾರೆ ಸ್ವಲ್ಪ ಬೇಗ ಬಂದು ಮುಗಿಸ್ಕೊಂಡ್ ಹೋಗ್ತೇನೆ ಓಕೆ ತ್ಯಾಂಕ್ ಯು ಮ್ಯಾಮ್